ಇದು ರೀ ಆರಾಮ್ ಏನ್ರಿ ಅಕ್ಕಾರ ಆರಾಮ ಚಹಾ ಆಯ್ತು ರೀ ಅಕ್ಕಾರ ಹಾಂ ಆರಾಮದಿವಿ ನಮಗೆ ನಾಸ್ಟನ ಆಗಿತ್ತು ನೋಡ್ರಿ ಅಕ್ಕಾರ ನಮ್ಗೆ ಒಂದು ಇದು ಜಾಗ ಬೇಕಾಗಿತ್ತು ರೀ ಅಲ್ಲೇ ನಿಮ್ಮ ಅಕ್ಕ ಪಕ್ಕ ಯಾರವರ ಇದಾವೇನ್ರಿ ಭೂಮಿ ಇದಾವೇನ್ರಿ ಅದಕ್ಕೆ ರೇಟ್ ಎಷ್ಟು ಏನು ಅಂತಂದು ನಮಗ ಸೊಲ್ಪ ತಿಳಿಸ್ಬೇಕಾಗಿತ್ ಅಲ್ರೀ ನೀವು ಹೌದೇನ್ರಿ ಕಡಿಮೆ ಇಲ್ಲ ಏನ್ರಿ ಮತ್ತು ಕಡಿಮೆ ಇದ್ರೆ ನೋಡ್ಬೇಕಾಗಿತಲ್ಲ ರೀ ಹ್ಞೂ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹಾಂ ಅದು ಅದೆ ಅಂದಿವ್ರಿ ನಾವು ರೇಟು ಸ್ವಲ್ಪ್ ಜಾಸ್ತಿ ಆಗುತ್ತಲ್ಲ ನೋಡಿ ವಿಚಾರ ಮಾಡಿ ಕೇಳ್ಬೇಕು ಅಂತಂದು ಕೇಳಿದೀವಿ ರೀ ನಾವು ಹ್ಞೂ ಹ್ಞೂ ರೀ ಒನ್ ಸ್ವಲ್ಪ ಅಲ್ಲೆಗೆ ಸ್ವಲ್ಪ ಒನ್ ಸ್ವಲ್ಪ್ ಅಮೌಂಟಿನೊಳಗಿದ್ರ್ ನೋಡ್ರಿ ಹಂಗಂದ್ರೆ ಎಂಟು ಲಕ್ಷ ಹಂಗ್ ಒಂಬತ್ತು ಲಕ್ಷ ಹಂಗಿದ್ರ ಹ್ಞೂ ರೀ ಕೇಳ್ಕೊ ರೀ ಅವು ನಿಮ್ಮ ಅವ್ರು ಏನಂತಾರೆ ನೋಡಿ ಅದ್ರ ಮೇಲೆ ಮಾತಾಡೋಕ್ ಬರ್ತದ್ ರೀ

ಹ್ಞೂ ಆಯಿತು ತಗೋರೀ ಸರಿ ರೀ ಬೆಳಗ್ಗೆ ಎದ್ದು ಮಾಡ್ತೀನಿ ಹಾಂ ಇಡಿ